ಲ್ಯಾಪ್ಮ ಲ್ಯಾಪ್ಟಾಪ್ ಮೂಲಕ ಅನುಕೂಲ ಜಾಸ್ತಿ ಇರುದೆ ಯಾಕಂದರೆ ಲ್ಯಾಪ್ಟಾಪ್ದಲ್ಲಿ ಒಂದು ರೆಸ್ಯುಮ್ ಆಗಲಿ ಒಂದು ಕಂಪ್ನಿ ಒಂದು ನೇಮ್ ಮೇಲ್ ಆಗಲಿ ಪ್ರತಿಯೊಂದು ಶೇರ್ ಮಾಡ್ಕಬೋದು ಇನ್ನೊಂದು ಏನಂದರೆ ಪ್ರತಿಯೊಂದು ಡಾಟಾ ಪ್ರತಿಯೊಂದು ನಮ್ದು ಇಂಟರ್ನೆಟಲ್ಲಿ ಪ್ರತಿಯೊಂದು ನೋಡ್ಬೋದು ಲ್ಯಾಪ್ಟಾಪಲ್ಲಿ ಪ್ರತಿಯೊಂದೂ ಅನುಕೂಲವು ಇದೆ ಬಟ್ಟು ಅದರಲ್ಲಿ ಪ್ರತಿಯೊಂದೂ ಇಮೇಲ್ಸು ಮತ್ತು ಪ್ರತಿಯೊಂದೂ ಚೆಕ್ ಮಾಡ್ಬೋದು ಮತ್ತು ಪ್ರತಿಯೊಂದು ರೆಫರ್ ಮಾಡ್ಬೋದು ಆಫೀಸ್ ವರ್ಕ್ ಮಾಡ್ಬೋದು ಲೈಫ್ ಅಂದರೆ ಪಾರ್ಟ್ ಟೈಮ್ ಜಾಬ್ ಥರನು ಮಾಡ್ಬೋದು ಬಟ್ ಲ್ಯಾಪ್ಟಾಪ್ ಮೂಲಕ ಜಾಸ್ತಿ ಜಾಸ್ತಿ ಇದು ಇದೆ ಬೆನ್ಫಿಟ್ಸಿದೆ ಬೆನ್ಫಿಟ್ಸ್ ಮೂಲಕ ನಮ್ಮ ಜೀವ್ನ ಒಂದು ಒಳ್ಳೆ ರೂಪಿಸ್ಕೊಳ್ಳುತ್ತೆ ಜೀವನ ಹೆಂಗೆ ಹೆಂಗೆ ಏನು ಯಾವ ಶೈಲಿಯಲ್ಲಿ ಈ ಥರ ನಡಿಬೇಕು ಹೆಂಗೆ ಏನು ಮುಂದಿನ ಜನ್ರೇಷನ್ ಹೆಂಗೆ ಇರುತ್ತೆ ಏನು ಅಂತ ಪ್ರತಿಯೊಂದು ಲ್ಯಾಪ್ಟಾಪ್ ಮೂಲಕ ತಿಳ್ಕೋಬೋದು ಲ್ಯಾಪ್ಟಾಪಲ್ಲಿ ಪ್ರತಿಯೊಂದೂ ಶೇರ್ ಮಾಡ್ಕೊಬೋದು ಪ್ರತಿಯೊಂದೂ ಇದು ಮಾಹಿತಿಯನ್ನು ಪಡಿಯಬಹುದು ಇನ್ನೊಂದು ಏನಂದರೆ ಬಟ್ ಕಂ ಲ್ಯಾಪ್ಟಾಪಲ್ಲಿ ಹೆಚ್ಚು ಲಾಭಾನೇ ಇದೆ ಬಟ್ಟು ಚೆನ್ನಾಗಿದೆ ಲ್ಯಾಪ್ಟಾಪ್ ಇವರು ಹಿಸ್ ಇಸ್ ಕಂಪ್ಲೀಟೆಡ್